ನಾನು ಮೊನ್ನೆ ಆನ್ಲೈನ್ನಲ್ಲಿ ಒಂದು ಫ್ಯಾನ್ ತಕೊಂಡಿದ್ದೆ ಅದು ಎಂತ ಅಷ್ಟು ಸ್ಪೀಡೇ ಇಲ್ಲ ಚೆನ್ನಾಗಿಲ್ಲ ಯಾವಾಗಲೂ ಟಕ ಟಕ ಟಕ ಟಕ ಸೌಂಡ್ ಬರ್ತಾ ಇರ್ತದೆ ಫ್ಯಾನಲ್ಲಿ ನಾವು ಒಳ್ಳೆಯ ಕಂಪೆನಿ ಅಂತೇಳಿಕೊಂಡು ಹೇಳಿದ್ರು ಅದಕ್ಕೋಸ್ಕರ ತಕೊಂಡೆ ಆದರೆ ಅದು ತುಂಬಾ ಸೌಂಡ್ ಅದರದ್ದು ಜಾಸ್ತಿ ಸೌಂಡ್ ಬರ್ತಾ ಇರ್ತದೆ ಆ ಪಕ್ಕಾಸೆಲ್ಲ ಅಲುಗಾಡುವ ರೀತಿ ಆಗ್ತದೆ ಟಕ ಟಕ ಟಕ ತಕೊಂಡು ಇನ್ನೂ ಒಂದು ನಾಲ್ಕು ತಿಂಗಳು ಸಮೇತ ಆಗಲಿಲ್ಲ ಆ ಇಷ್ಟು ಬೇಗನೇ ಪ್ರಾಬ್ಲಮ್ ಮತ್ತು ಅದರ ಗಾಳಿಯೇ ಬರ್ತಾ ಇಲ್ಲ ಸರಿಕಟ್ಟು ಒಂದು ಫ್ಯಾನು ಎಷ್ಟು ಹಾಕಿದರೂ ಸಹ ಸೆಖೆ ತಡಿಯಲಿಕ್ಕೇನೇ ಆಗ್ತಾ ಇಲ್ಲ ಇನ್ನೂ ಒಂದು ಫ್ಯಾನ್ ಬೇಕು ಅನ್ನಿಸ್ತದೆ ಆದರೆ ಇದು ಫ್ಯಾನ್ ಎಂತ ಸ್ವಲ್ಪನೂ ಚೆನ್ನಾಗಿಲ್ಲ ಫ್ಯಾನ ಈ ರೀತಿ ಒಳ್ಳೆಯ ಇಲ್ಲದ ಫ್ಯಾನ್ಗಳನ್ನೆಲ್ಲ ಮಾರಾಟ ಮಾಡಬಾರ್ದು ಯಾಕಂದರೆ ಒಂದ್ಚೂರು ಒಳ್ಳೆಯ ರೀತಿ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಅದು ಕರೆಕ್ಟ್ ಒಂದು ವರ್ಷನೂ ಬಾಳಿಕೆ ಬರದಿದ್ದರೆ ಹೇಗೆ ಫ್ಯಾನ ಫ್ಯಾನನ್ನು ಅದು ನಮಗೆ ಸೆಖೆ ತಡಿಯಲಿಕ್ಕೆ ಆಗದಕ್ಕೆ ಫ್ಯಾನನ್ನು ಯೂಸ್ ಮಾಡ್ತೇವೆ ಆದರೆ ಫ್ಯಾನ್ ಈ ರೀತಿಯೆಲ್ಲ ಆದರೆ ನಮ್ಗೇನು ಮಾಡೋದು ನಾವು